ನಾವು ನಮ್ಮ ಸ್ನೇಹಿತರಿಗೆ ತೋಟದ ನಿರ್ಮಾಣದಲ್ಲಿ ಒಂದು ಫಲವತ್ತತೆಯಾದ ಮಣ್ಣಿನ ಪ್ರದೇಶದಲ್ಲಿ ಅಂದರೆ ಮಣ್ಣುಗಳಲ್ಲಿ ನಾವು ಅವ್ರಿಗೆ ನಿರ್ಮಾಣ ಮಾಡಿ ಎಂದು ಹೇಳಿದೆವು ಹಾಗೂ ನಮ್ಮ ಸ್ನೇಹಿತನಾದ ಒಬ್ಬ ಹುಡುಗನೂ ಅವರ ಜಮೀನಿನಲ್ಲಿ ಗುಲಾಬಿ ಸಸಿಗಳು ಹಾಗೂ ಹೂವಿನ ಅನೇಕ ಹೂವುಗಳನ್ನು ಸಹ ನೆಡುವಿಕೆಯನ್ನು ಮಾಡಬೇಕು ಎಂದು ತಿಳಿಸಿದನು ಹೀಗಾಗಿ ಅವರಿಗೆ ಸಾಲು ಸಾಲಾಗಿ ಇದೇ ರೀತಿ ನಿರ್ಮಾಣವಾಗಿ ಸಸಿಗಳನ್ನು ನೆಟ್ಟು ಅವನಿಗೆ ನೀರು ಹಾಯುವಂತೆ ಹನಿ ನೀರಾವರಿ ಹನಿ ನೀರಾವರಿ ತುಂತುರು ನೀರಾವರಿ ಪದ್ಧತಿಗಳನ್ನು ತಿಳಿಸಿ ಅವನಿಗೆ ತೋಟ ನಿರ್ಮಾಣವನ್ನು ಮಾಡಲು ಸಹಾಯ ಮಾಡಿದೆನು ಹಾಗೂ ಅವನು ಅವುಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೇ ಬಳಸಿದರೂ ಸಹ ಕಡಿಮೆ ಪ್ರಮಾಣದಲ್ಲಿ ಬಳಸಿ ಸಾವಯುವಿಕ ಗೊಬ್ಬರಗಳನ್ನು ಬಳಸು ಎಂದು ಸಲಹೆಗಳನ್ನು ನೀಡಿದೆವು ಹೀಗೆ ಆ ನಿರ್ಮಾಣದಲ್ಲಿ ಯಾವುದೇ ತರಹ ಬೇರೆ ಪ್ರಾಣಿಗಳಿಂದ ಅವುಕ್ಕೆ ಹಾನಿಯಾಗದಂತೆಯೇ ಅವರ ತೋಟದ ಸುತ್ತಲಿನ ಪ್ರದೇಶದಲ್ಲಿ ಅವುಕ್ಕೆ ಯಾವುದೇ ತರಹ ಪ್ರಾಣಿಗಳ ಹಾನಿ ಉಂಟು ಆಗದೇ ಅಂದರೆ ಯಾವುದೇ ಮೇಕೆ ಕುರಿ ದನ ಕರುಗಳು ಅವುಕ್ಕೆ ಯಾವುದೇ ಒಂದು ಗಿಡಗಳಿಗೆ ತಿನ್ನುವಂತಹ ಪ್ರಕ್ರಿಯೆಗಳು ನಡಿತವೆ ಎಂದು ಸುತ್ತಲಿಗೆ ಕ ಇದು ಕಂಬಗಳನ್ನಿಟ್ಟು ಅದಕ್ಕೆ ಒಂದು ಪರದೆಯನ್ನು ಬಿಟ್ಟು ತಂತಿಗಳನ್ನು ಹಾಕಿ ಈ ತರಹ ಸಹ ಸಲಹೆಗಳನ್ನು ನೀಡಿದೆವು ಹೀಗೆ ಕೃಷಿ ಕಡಿಮೆ ನೀರನ್ನು ಬಳಸುವ ಸಾವಯವಿಕ ಕೊಡುಗೆಗಳು ಭಾಳ ದೊಡ್ಡದಾಗಿರ್ತದೆ ಕೃಷಿಗೆ ಸಾವಯವ ಬಳಕೆಯು ಭೂಮಿಯಲ್ಲಿ ತೇವಾಂಶ ನೀರಿನಾಂಶ ಅವೆಲ್ಲ ಉಳಿಯುತ್ತದೆ ಸಾವಯವ ಗೊಬ್ಬರಕ್ಕೆ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಇರೋದರಿಂದ ಸಾವಯವ ಗೊಬ್ಬರವನ್ನು ಉಪಯೋಗಿಸು ಎಂದು ಅವನಿಗೆ ತಿಳಿಸಿದೆವು ಹೀಗೆ ಕೃಷಿ ಬೆಳೆಯುವ ನೀರನ್ನು ಸಂರಕ್ಷಿಸುವುದಂತೆ ಅದೇ ನೀರನ್ನು ವ್ಯರ್ಥ ಮಾಡದಂತೆ ಅವನಿಗೆ ಡ್ರಿಪ್ಗಳ ಮೂಲಕ ಅವುಗಳ ತೋಟಗಳ ತೋಟಗಳನ್ನು ಬೆಳೆಯಲು ಅಂದರೆ ಗಿಡಗಳು ಡ್ರಿಪ್ಗಳ ಮೂಲಕ ನೀರನ್ನು ಅವುಕ್ಕೆ ಒದಗಿಸುವಂತಹ ಪ್ರಕ್ರಿಯೆಯನ್ನು ಮಾಡಿದೆವು ಹೀಗೆ ಸುಂದರವಾಗಿ ತೋಟಗಳು ಕಾಣಬೇಕೆಂಬ ರೀತಿಯಲ್ಲಿ ಅವುಗಳ ಮಧ್ಯೆ ಬೇರೆ ರೀತಿಯ ಕಳೆ ಅವು ಕೀಟನಾಶಕಗಳಂತಹ ತೋಟಗಳಿಗೆ ಹಿಂಸೆ ಕೊಡುವಂತಹ ಕಳೆಗಳು ಬೆಳೆಯುವುದರಿಂದ ಅವುಗಳನ್ನು ಕಿತ್ತು ಕಿತ್ತು ಕಿತ್ತಾಕಿ ಸ್ವಚ್ಛ ರೀತಿ ಸುಂದರವಾಗಿ ಕಾಣಬೇಕೆಂಬ ತೋಟವನ್ನು ಸಲಹೆಗಳ ನೀಡಿದೆವು ತೋಟದಲ್ಲಿ ಓಡಾಡಲು ಕಷ್ಟವೆಂದು ತೋಟದಲ್ಲಿರುವ ಹುಲ್ಲು ಗಿಡಗಳನ್ನು ಕಿತ್ತುವುದರಿಂದ ಭೂಮಿಯಲ್ಲಿನ ತೇವಾಂಶ ನೀರಿನಾಂಶ ಕಡಿಮೆ ಆಯ್ತದೆ ಆದರೆ ಅವುಕ್ಕೆ ಎಷ್ಟು ಬೇಕೋ ಅಷ್ಟು ನೀರಿನಾಂಶ ದೊರೆಯುತ್ತದೆ ಆದ್ದರಿಂದ ಆ ಕಳೆಗಳನ್ನು ಕೊಳೆಯಲ್ಲೇ ಕಿತ್ತು ಕೊಳೆತ ಹುಲ್ಲು ಬಿಟ್ಟರೆ ಕಳೆಗಳನ್ನು ಕಿತ್ತಾಕಿ ಅವುಗಳನ್ನಲ್ಲೇ ಕೊಳೆಯೋಕೆ ಬಿಟ್ಟರೆ ಆ ಕಳೆಗಳಿಂದ ಅವರಿಗೆ ಗೊಬ್ಬರ ಉಂಟಾಗುತ್ತದೆ ಆದ್ದರಿಂದ ಗಿಡಗಳಿಗೂ ಸಹ ಅನುಕೂಲವಾಗುತ್ತದೆ ಇದರಿಂದ ಯಾವುದೇ ರೀತಿಯ ನೀರಾವರಿ ಸೌಲಭ್ಯಗಳನ್ನು ಬಳಸಿ ಅವುಗಳನ್ನು ಬಹಳ ಸೂಕ್ಷ್ಮ ಪ್ರಮಾಣದಲ್ಲಿ ಬೆಳೆಯಬೇಕೆಂದು ತಿಳಿಸಿಕೊಟ್ಟೆವು ಹಾಗೂ ಕೆಲವು ಗೊಬ್ಬರಗಳನ್ನು ಯಾವ ಪ್ರಮಾಣದಲ್ಲಿ ಹಾಕಬೇಕು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಎಂಬುದನ್ನು ನಾವು ಅವನಿಗೆ ತಿಳಿಸಿದೆವು ಹೀಗೆ ಜಲಸಂರಕ್ಷಣೆಯ ಥರ ಭೂಮಿಯ ಮೇಲ್ಮೈಯಲ್ಲಿ ಭಾಗಗಳಲ್ಲಿ ನೀರು ಇದೆ ಅದರಲ್ಲಿ ನೀರಿನ ಸಮಸ್ಯೆಯೂ ಕೂಡ ಇರ ಇರಬಹ ಅಂದರೆ ನೀರಿನ ಸಮಸ್ಯೆ ಇರಬೇಕು ಅಂತ ಅಂದ್ರೆ ನೀರಿನ ಈಗ ಒಂದು ಸಸಿ ನೆಟ್ಟಾಗ ಅದಕ್ಕೆ ನೀರು ಎಷ್ಟು ಅನುಕೂಲ ಅಂತ ಅಂದ್ರೆ ಯಾವುದೇ ಥರ ಪ್ರಮಾಣದಲ್ಲಿ ಅದಕ್ಕೆ ನೀರು ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಮಾಡ್ಕೊಳ್ಬಾರ್ದು ಅಂತ ನಮ್ಮ ಸ್ನೇಹಿತರಿಗೆ ತಿಳಿಸಿ ಡಿಪ್ಗಳ ಮೂಲಕ ನೀರನ್ನು ಕೊಟ್ಟು ಯಾವಾಗಲೂ ಸಹ ಅದು ತೇವಾಂಶ ಅಂದರೆ ತೇವಾಂಶ ಹೀರುವುದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ತೇವಾಂಶವಾಗಿರಬೇಕೆಂದು ತಿಳಿಸಿ ಅವುಕ್ಕೆ ಕುರಿ ಗೊಬ್ಬರ ಆಗಿರ್ಬೋದು ಹಸುವಿನ ಸಗಣಿ ಅಂತಹ ಸಾವಯುವಿಕ ಗೊಬ್ಬರಗಳಾಗಿರ್ಬೋದು ಇದನ್ನೆಲ್ಲ ಅವನಿಗೆ ಹಾಕು ಅಂಥೇಳಿ ನಮ್ಮ ಸ್ನೇಹಿತರಿಗೆ ತಿಳಿಸಿ ಸಲಹೆಗಳನ್ನು ಕೊಟ್ಟಿದ್ದೆವು ಹೀಗೆ ಅನೇಕ ರೀತಿ ಗಿಡಕ್ಕೆ ಒಂದು ಪ್ರಮಾಣದಲ್ಲಿ ಬೆಳೆದ ಮೇಲೆ ಅವುಗಳಿಗೆ ಯಾವ ರೀತಿ ಪ್ರಮಾಣದ ಔಷಧಿ ಕೀಟನಾಶಕಗಳು ಅಂದರೆ ಒಂದು ಗಿಡದಲ್ಲಿ ಒಂದು ಕೀಟನಾಶಕಗಳು ಉತ್ಪತ್ತಿಯಾದರೆ ಪಕ್ಕದ ಅಕ್ಕ ಅಕ್ಕಪಕ್ಕದ ಗಿಡಗಳಿಗೆ ಸಹ ಹರಡುತ್ತದೆ ಇದರಿಂದಾಗಿ ಅವರಿಗೆ ಔಷಧಿಯನ್ನು ಅಂದರೆ ರಾಸಾಯನಿಕ ಔಷಧಿಯನ್ನೇ ಕೊಡಬೇಕಾಗುತ್ತದೆ ಯಾಕೆಂದರೆ ಸಾವಯವ ಔಷಧಿಗಳಿಂದ ಅವುಗಳನ್ನು ನಾಶಪಡಿಸಲು ಸಾಧ್ಯವಾಗುವುದಿಲ್ಲ ಇದರಿಂದ ರಾಸಾಯನಿಕ ವಸ್ತುಗಳ ಮೂಲಕ ರಾಸಾಯನಿಕ ಔಷಧಿಗಳ ಮೂಲಕ ಅವುಗಳಿಗೆ ಔಷಧಿಯನ್ನು ವಿತರಣೆ ಮಾಡಿ ಇನ್ನಿತರ ಯಾವುದಾದರೂ ಕೀಟನಾಶಕಗಳು ಬರದಂತೆ ಅವುಗಳನ್ನ ನಾಶ ಪಡಿಸಲು ಔಷಧಿಗಳನ್ನು ವಿತರಣೆ ಮಾಡಲು ಸಹಾಯ ಮಾಡಿದೆವು

ಅದು ಸಹ ಎಲೆಗಳು ಅಥವಾ ಹೂವುಗಳು ಬಿಡುವ ನಂತರ ಅವುಗಳು ಭಾಗದಂತೆ ನೋಡಿಕೊಳ್ಳಲು ಅವುಗಳಿಗೆ ಒಂದು ತಂತಿಯ ರೂಪದಲ್ಲಿ ಹಗ್ಗದ ರೂಪದಲ್ಲಿ ಅವನ್ನು ನಿಲುಗಡೆಗೆ ಕ್ರಮವಾಗಿ ಕಡ್ಡಿಗಳನ್ನು ಕೊಟ್ಟು ನಿಲ್ಲಿಸುವ ಪ್ರಕ್ರಿಯೆಯನ್ನು ಕೂಡ ಮಾಡಿದೆವು ಹೀಗೆ ಅನೇಕ ರೀತಿಯ ಸಲಹೆಗಳನ್ನು ನೀಡಿ ತೋಟಗಾರಿಕೆಯಲ್ಲಿ ಹೆಚ್ಚು ಪ್ರಮಾಣದ ಲಾಭ ದೊರೆಯುವಂತೆ ಅವುಗಳ ಫಲವತ್ತತೆ ಕೂಡ ಹೆಚ್ಚಾಗುವಂತೆ ನೋಡಿಕೊಳ್ಳಿ ಎಂದು ಸಲಹೆಯನ್ನು ನೀಡಿತು